ನಾವು ಮನೆಯಲ್ಲಿ ಹಲವಾರು ಪದಾರ್ಥಗಳು ದಿನನಿತ್ಯ ಮಾಡುತ್ತೇವೆ ಈಗ ದೋಸೆ ಮಾಡಿದ್ದಾಗ ಅದು ದೋಸೆ ತಿಂದು ತಿಂದು ಬೇಜಾರಾದಾಗ ಬೇರೆ ರೀತಿಯಲ್ಲಿ ಅದು ದೋಸೆಗೆ ಹೊಸದಾಗಿ ಒಂದು ಮಿಶ್ರಣವನ್ನು ಸೇರಿಸಿ ತಿನಿಸಿದರೆ ಬೇರೆ ರೀತಿಯಲ್ಲಿ ಅಂದರೆ ಈಗ ಹೊಸದಾಗಿ ಸಾಸು ಆಮೇಲೆ ತುಪ್ಪ ಸಕ್ಕರೆ ಇಂಥವೆಲ್ಲ ಇದೆ ಅದನ್ನು ಹಾಕಿ ರೋಲ್ ಮಾಡಿ ಮಕ್ಕಳಿಗೆ ತಿನ್ನಿಸುವುದು ಆವಾಗ ಅವರಿಗೆ ಅದು ಏನು ಅನಿಸುತ್ತೆ ಏನೋ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ ಅದರಿಂದ ಅವರು ದೋಸೆನೇ ಕೊಟ್ಟಿದಾರೆ ಅದು ಅಂತ ಅನಿಸಲ್ಲ ಅವರಿಗೆ ಒಂದು ಹೊಸದಾಗಿ ಏನೋ ಕೊಟ್ಟಿದ್ದಾರೆ ಅನ್ನುತ್ತೆ ಆಮೇಲೆ ಇಡ್ಲಿ ಮಾಡ್ತೀವಿ ಇಡ್ಲಿ ತಿಂದು ತಿಂದು ಬೇಜಾರಾಗುತ್ತೆ ಬಟ್ ಇಡ್ಲಿ ಮಾಡಿದಾಗ ಕಡಿಮೆ ಪ್ರಮಾಣದಲ್ಲಿ ಮಾಡಕ್ಕಾಗೋದಿಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತೀವಿ ಆವಾಗದು ಸ್ವಲ್ಪ ಇಡ್ಲಿ ಉಳಿಯುತ್ತೆ ಆವಾಗ ಇಡ್ಲಿಯನ್ನು ಅವರು ಮತ್ತೆ ಕೊಟ್ಟರೆ ಇದೇನು ದೈಲಿ ಇಡ್ಲಿ ಕೊಡ್ತಾ ಇದ್ದೀಯ ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತೇವೆ ಅಂದರೆ ಆ ಇಡ್ಲಿಯನ್ನು ತವಾ ಮೇಲೆ ಫ್ರೈ ಮಾಡೋದು ಅಂದರೆ ಬಿಸಿ ಮಾಡಿ ಎರಡೂ ಕಡೆ ಸ್ವಲ್ಪ ರೋಸ್ಟ್ ಆಗೋ ಹಾಗೆ ಒಂದು ಮಾಡಿದರೆ ಅದು ಇಡ್ಲಿ ರೋಸ್ಟ್ ಅಂತ ಒಂದು ಹೊಸ ರೀತಿ ಈ ಬ್ರೆಡ್ ರೋಸ್ಟ್ ಥರಾನೆ ಅದು ಇಡ್ಲಿ ರಿಸ್ಟ್ ರೋಸ್ಟ್ ಥರ ಆಗುತ್ತೆ ಅದನ್ನು ಕೊಟ್ರೆ ಅದು ಬೇರೆ ರೀತಿಯಲ್ಲಿ ತಿನ್ನಿಸೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದೊಂದು ಥರ ಒಂದು ಆಮೇಲೆ ಇನ್ನ್ ಹಾಗೆ ಚಪಾತಿ ಚಪಾತಿನೂ ಚಪಾತಿ ತಿಂದು ತಿಂದು ಬೇಜಾರಾದ ತಕ್ಷಣ ಅದಕ್ಕೂ ಅಷ್ಟೆ ಬೇರೆ ರೀತಿ ಒಂದು ರೋಲ್ ಮಾಡಿಕೊಡುವುದು ಅಂದರೆ ಅದರಲ್ಲಿ ಇರದ ಚಟ್ನಿಯನ್ನು ಸ್ವಲ್ಪ ಅದಕ್ಕೆ ಸಾಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ರೋಲ್ ಮಾಡಿಕೊಡುವುದು ಆಮೇಲೆ ಮತ್ತಿನ್ನು ಮನೇಲಿ ಏನೇ ಮಾಡಿದರೂ ಅದಕ್ಕೆ ಒಂದು ಥರ ಬೇರೆ ರೀತಿಯಲ್ಲಿ ಮಾಡಿಕೊಡೋದು ಒಂಥರ ಹೊಸ ರೀತಿಯಲ್ಲಿ ಕಾಣಿಸ್ಕೊಳತ್ತೆ ಈ ರೀತಿ ಮಾಡಿ ತಿಂದರೆ ಅದು ಆಹಾರನೂ ವೇಸ್ಟ್ ಆಗೋದಿಲ್ಲ ಈ ಥರ ಮಾಡಿ ತಿನ್ನಿಸೋದು ಒಂದು ಪ್ರಯತ್ನ